ದಸ್ರಾ ಹಬ್ಬ ಅಂದರೆ ತುಂಬ ನಮಗೆ ಆಡಂಬರ ಹಬ್ಬ ವರ್ಷಕ್ಕೆ ಬರೋದು ಒಂದೇ ಹಬ್ಬ ದಸ್ರಾ ಹಬ್ಬ ಅದರಲ್ಲಿ ದಸ್ರಾ ಅಂದರೆ ನಮ್ಗೆ ಅಂದರೆ ತುಂಬ ಖುಷಿ ಆ ದಸ್ರಾ ಹಬ್ಬ ಮಾಡಬೇಕಾದ್ರೆ ನಮ್ಮ ಆಚರಣೆಗಳು ಫಸ್ಟ್ ಮನೆಗಳನ್ನು ಕ್ಲೀನ್ ಮಾಡ್ಕೊತೀವಿ ಬಟ್ಟೆ ಬರೆ ಸುಣ್ಣ ಬಣ್ಣ ಎಲ್ಲನೂ ಮಾಡ್ಕೊತೀವಿ ಮನೆಗೆ ಆಮೇಲೆ ಅದರದು ಒಂಬತ್ತು ದಿವಸ ನವರಾತ್ರಿ ಅಂತ ಇರುತ್ತೆ ನವರಾತ್ರಿ ಅಂದರೆ ಒಂದೊಂದು ದಿವ್ಸವೂ ಒಂದೊಂದು ಥರ ಪೂಜೆ ಇರುತ್ತೆ ಫಶ್ಟ್ ದಿವಸ ಅಂದರೆ ನಾವು ಏನು ಮಾಡ್ತೇವೆ ಮನೆಗೆಲ್ಲ ಸುಣ್ಣ ಬಣ್ಣ ಎಲ್ಲ ಮನೆನೂ ಕ್ಲೀನ್ ಎಲ್ಲ ಎಲ್ಲ ಥರವೂ ಕ್ಲೀನ್ ಮಾಡ್ತೆ ಮಾಡ್ತೀವಿ ಆಮ್ಯಾಲ ಫಸ್ಟ್ ದಿವಸ ಹೋಗಿ ಎಲ್ಲ ನಾವು ನೀಟಾಗಿ ಕ್ಲೀನ್ ಆಗಿ ಮಾಡ್ಕೊಂಡಿ ಸ್ನಾನ ಮಾಡ್ಕೊಂಡಿ ದೇವರಿಗೆ ಹೋಗಿ ಹೂವು ಹಣ್ಣು ಹಂಪ್ಲು ತೋರಣ ಬಾಳೆಹಣ್ಣು ಕಬ್ಬು ಮತ್ತೇ ಹುತ್ತಿನ ಮಣ್ಣು ಅದ್ರು ಪತ್ರೋಳ್ಗಿ ಯಾಕಂದರೆ ಅದು ಹಬ್ಬದ ದಿವಸ ದಸ್ರಾ ಹಬ್ಬದ ದಿವಸ ಏನಾಗುತ್ತೆ ಅಂದರೆ ನಾವು ದೇವ್ರ ಹತ್ತಿರ ಹೋಗಿ ನಾವು ಏನಂತಾರೆ ಅದು ಗಟ್ಟಿ ಅಂತ ಹಾಕ್ತೀವಿ ದಸ್ರಾ ಹಬ್ಬಕ್ಕೆ ಒಂಬತ್ತು ದಿವ್ಸದ ಗಟ್ಟಿ ಅಂತ ಹಾಕ್ತೀವಿ ಒಂಬತ್ತು ದಿವಸ ಗಟ್ಟಿ ಅಂದರೆ ಒಂಬತ್ತು ದಿವ್ಸವೂ ಒಂದೊಂದು ಥರ ಪೂಜೆ ಇರುತ್ತೆ ಎಲ್ಲನೂ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲನೂ ಸಾ ಹೂವು ಹಣ್ಣು ಹಂಪ್ಲು ತೋರಣ ಅವೆಲ್ಲನೂ ತಗೊಂಬರ್ತೀವಿ ತೋರಣ ತಂದ್ಬುಟ್ಟು ಮನೆಗೆ ಬಂದು ಇನ್ನೊಂದು ಸಾರಿ ಸ್ನಾನ ಮಾಡಿ ಆನಂತರ ನಾವು ನಮ್ಮ ನಮ್ಮದು ಪೂಜೆದು ವಿಧಾನಗಳನ್ನು ನಾವು ಮಾಡ್ತೀವಿ ಅದು ಹೆಂಗಂದ್ರೆ ಅಂದ್ರೆ ನಾವು ಫಸ್ಟು ಎಲ್ಲ ಹೂವುಗಳು ಪೋಣಿಸ್ಕೊತೀವಿ ನಮ್ಮ ಮನೆಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊತೀವಿ ಹೂಗಳಿಂದ ಬಾಗಿಲಿಗೆ ತೋರಣ ಹೂಗಳು ಕಟ್ತೀವಿ ಆನಂತರ ದೇವ್ರ ರೂಮ್ಗೆ ಹೂಗಳು ಕಟ್ತೀವಿ ಆಮ್ಯಾಲೆ ಅಂದರೆ ದೇವ್ರ ರೂಮನ್ನು ಚೆನ್ನಾಗಿ ಕ್ಲೀನ್ ಅದು ಮಾಡ್ಕೊಂಡಿ ಅದು ಹುತ್ತಿನ ಮಣ್ಣು ಇರುತ್ತಲ್ಲ ಹುತ್ತಿನ ಮಣ್ಣನ್ನು ನಿಮ್ಗೆ ಗೊತ್ತಾ ಏ ಹೆಂಗ್ ಇರುತ್ತೆ ಅಂದರೆ ಹಾಂ ಹುತ್ತಿನ ಮಣ್ಣು ಮಾರ್ಕೆಟಲ್ಲೂ ಸಿಗುತ್ತೆ ಅದಕ್ಕೆ ಒಂಬತ್ತು ಏನಂತಾರೆ ದಾಣಿಗಳು ಇರ್ತವೆ ಹೆಸರು ಕಾಳು ಅವರೇಕಾಳು ತೊಗ್ ಮತ್ತು ಮದನ ಅಂತ ಇರ್ತದೆ ಮತ್ತು ಅವೆಲ್ಲನೂ ಮಿಕ್ಸ್ ಮಾಡಿ ಪತ್ರೋಳ್ಗಿದಾಗ ಹೂವು ದೇವರು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿ ದೇವ್ರ ಹತ್ರ ಇಟ್ಬಿಡ್ತೀವಿ ಅದರಲ್ಲಿಯೂ ಮದನ ಗಿದನ ಹಾಕಿ ಅದೆಲ್ಲ ಒಂಬತ್ತು ದಿವ್ಸವೂ ದೇವ್ರ ಹತ್ರವೇ ಇರಬೇಕು ಹೂವು ಹಣ್ಣು ಹಂಪ್ಲು ಹಾಕಿ ಮಾಡ್ತೀವಿ ದಸರಾ ಅಂದರೆ ನಮಗೆ ತುಂಬ ಆಡಂಬರ ಯಾಕಂದರೆ ತುಂಬ ನಾವು ತುಂಬ ಚೆನ್ನಾಗಿ ಆಚರಿಸ್ತಾ ಇರ್ತೀವಿ ಆನಂತರ ಒಂಬತ್ತು ದಿವಸ ಆದ್ಮ್ಯಾಲೆ ಅದು ವಿಸರ್ಜನೆ ಮಾಡಬೇಕಲ್ಲ ಅದನ್ನೆಲ್ಲ ತೆಗದು ಬಿಟ್ಟು ನಾವು ಏನು ಮಾಡ್ತೀವಿ ಅದೆಲ್ಲ ನಾವು ಗಟ್ಟಿಯನ್ನು ಹಾಕಿರ್ತೀವಲ್ಲ ಒಂಬತ್ತು ದಿವಸಿಂದ ಅದು ಗಟ್ಟಿ ತೆಗ್ದು ಒಯ್ದು ನಾವು ಏನಂತೀವಿ ಇಲ್ಲಿ ನಮ್ಮದು ಕೆರೆ ಇರ್ತಲ್ಲ ಅಕ್ಕಪಕ್ಕದಲ್ಲಿ ಕೆರೆ ಇರ್ತವೆ ಅದನ್ನೆಲ್ಲ ಒಂಬತ್ತು ದಿವಸ ಅದಕ್ಕೆ ಬೆಳೆಯ ನಾವು ಏನು ದಾಣ್ಯಗಳು ಹಾಕಿರ್ತೀವಲ್ಲ ಆ ಬೆಳೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಷ್ಟು ಇಷ್ಟು ಬೆಳೆ ಆಗುತಾವೆ ಗೊತ್ತಾ ಎಷ್ಟು ನೋಡಕ್ಕೆ ಎಷ್ಟು ಚೆನ್ನಾಗಿ ಇರತ್ತೆ ಆ ಬೆಳೆ ಅಬ್ಬಬ್ಬ ಎಲ್ಲಿ ಹೊಲ್ದಾಗ ಬೆಳ್ದಿವಿ ಅಂತ ಅನ್ಸುತ್ತೆ ಆ ಥರ ಚೆನ್ನಾಗಿ ಇರುತ್ತೆ ಅದು ಹೋಗೆಸಿಂದು ಅದು ಅವತ್ತಿನ ದಿವಸ ನಾವು ಪೂಜೆ ಮಾಡಿ ಎಲ್ಲ ಮಾಡಿ ಹೇಗ್ ಫಸ್ಟ್ ಡೇಸ್ ಪೂಜೆ ಮಾಡ್ತೀವಲ್ಲ ಆವತ್ತು ವಿಸರ್ಜನೆ ಮಾಡಿ ದಿವ್ಸನೂ ಅದನ್ನೆಲ್ಲ ತೆಗ್ದು ಬಿಟ್ಟು ಸೈಡಿಗೆ ಇಟ್ಟು ಎಲ್ಲ ದೇವ್ರು ಕ್ಲೀನ್ ಮಾಡಿ ಅದನ್ನ ಸಪ್ರೇಟ್ ಮಾಡಿ ಒಂದು ಚೀಲದಲ್ಲಿ ಹಾಕಿ ಒಯ್ದು ಕೆರೆಗೆ ಬಿಟ್ಟು ಬರ್ತೀವಿ ಮತ್ತು ಮತ್ತು ನಮ್ಗೆ ದೀಪೊಳಿ ಹಬ್ಬ ದೀಪಿಹೊಳೆ ಹಬ್ಬವೂ ಅದನ್ನೂ ತುಂಬ ಆಡಂಬರ ನಮ್ಗೆ ಹಬ್ಬ ಅದನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ ದೀಪೊಳಿ ಹಬ್ಬ ಅಂದರೆ ಹೇಗಂದ್ರೆಯಪ್ಪಾ ಅಂದರೆ ದೀಪೊಳಿ ಹಬ್ಬ ಅಂದರೆ ಲಕ್ಷ್ಮೀ ಪೂಜೆ ಇರುತ್ತೆ ಲಕ್ಷ್ಮೀ ಪೂಜೆಗೆ ಅವಕ್ನೂ ಲಕ್ಷ್ಮೀ ಪೂಜೆದ್ದು ಎಲ್ಲ ಪೂಜೆ ಸಾಮಾನು ತರ್ತೀವಿ ಮಾಡ್ತೀವಿ ಪಟಾಕಿ ಹಚ್ತಿವಿ ದೀಪೊಳಿ ದಸರಾಕ್ಕಿಂತ ದೀಪೊಳಿ ಚೆನ್ನಾಗಿರತ್ತೆ ಯಾಕಂದರೆ ಮನೆಗೆ ಬರ್ತಾರೆ ಎಲ್ಲರೂ ರಿಲೇಶನ್ದೊರು ಬರ್ತಾರೆ ತಿಂಡಿಗಳು ಮಾಡ್ತೀವಿ ಜಾಮೂನು ಅಂತಾರೆ ಏನಂತ ಒಬ್ಬಟ್ಟು ಮಾಡ್ತೀವಿ ಮತ್ತು ಪಾಪಡು ಸಾರು ಅನ್ನ ಎಲ್ಲನೂ ಒಂಬತ್ತು ಥರ ಐಟಮ್ ನಮ್ಗೆ ಏನು ಇಷ್ಟ ಆಗತ್ತೆ ಅದೆಲ್ಲ ಮಾಡ್ತೀವಿ ಕರ್ಜೆಕಾಯಿ ಮಾಡ್ತೀವಿ ಎಲ್ಲವೂ ಐಟಮ್ ಮಾಡಿ ಯಾಕಂದರೆ ದಸ್ರಾಗೆ ಹೋಳಿಗೆ ಮಾಡ್ತೀವಿ ಅಷ್ಟೇ ಇವತ್ತು ದೀಪೊಳಿಗೆ ಅಂದರೆ ಎಲ್ಲವೂ ಐಟಮ್ಸ್ಗಳು ಸ್ವೀಟ್ಸುಗಳೆಲ್ಲ ಮಾಡ್ತೀವಿ ಎಲ್ಲ ಹೊರ್ಗಿನ ಸ್ವೀಟ ಬರ್ತೀವಿ ನಮಗೂ ಸ್ವೀಟ್ ಕೊಡ್ತಾರೆ ಕಂಪ್ನಿಯಲ್ಲೆಲ್ಲ ದೀಪೊಳಿ ಹಬ್ಬಕ್ಕೆ ತಗೊಂಡು ಬರ್ತೀವಿ ಯಾಕಂದ್ರೆ ಲಕ್ಷ್ಮೀ ಪೂಜೆ ಮಾಡಿರ್ತೀವಲ್ಲ ಎಲ್ಲ ಕಡೆ ಅದಕ್ಕಾಗಿ ಹಬ್ಬ ಲಕ್ಷ್ಮೀ ಹಬ್ಬ ಅಂದರೆ ತುಂಬ ಆಡಂಬರ ದೀಪೊಳಿ ಹಬ್ಬವೂ ಆಡಂಬರ ಮನೆಗೆಲ್ಲವೂ ಮನೆ ತುಂಬ ಎಲ್ಲ ದೀಪಗಳು ಹಚ್ತೀವಿ ನಾವು ಚಲೋ ಕಾಣಲಿ ನಮ್ಮ ಮನೆ ಲಕ್ಷ್ಮೀ ನಮ್ಮ ಮನೆಯಲ್ಲೇ ಬರಬೇಕು ನಮಗೆ ವರ ಕೊಡಬೇಕು ನಮಗೆ ಎಲ್ಲ ನಮ್ಮ ಮನಿಗೆ ಸುಖ ಶಾಂತಿಯೆಲ್ಲ ಕೊಡ್ಬೇಕಂತೇಳಿ ಎಲ್ಲನೂ ಮಾಡ್ತಾ ಇರ್ತೀವಿ ಆದ್ಮ್ಯಾಲೆ ಪೂಜಾ ಪಾಠ ಮಾಡಿ ಲಕ್ಷ್ಮಿ ಹಬ್ಬಕ್ಕೂ ಎಲ್ಲನೂ ಚೆನ್ನಾಗಿ ಮಾಡ್ತೀವಿ ಇದೆಲ್ಲ ಮನೆ ದೀಪ ಆದಮೇಲೆ ತುಂಬ ದೀಪ ಹಚ್ತೀವಿ ಆ ಲೈಟೆ ಬೇಕಾಗಲ್ಲ ಮನಿಗೆ ಗೊತ್ತಾ ದೀಪದಲ್ಲೇ ತುಂಬ ಚೆನ್ನಾಗಿ ಇರುತ್ತೆ ತುಂಬ ಚೆನ್ನಾಗಿ ಕಾಣತ್ತೆ ಡೆಕೊರೇಟ್ ಮಾಡ್ತೀವಿ ಎಲ್ಲ ಫು ಕ ಪ್ಲಾಸ್ಟಿಕ್ ಹೂವಗಳು ಬರ್ತವಲ್ಲ ಪ್ಲಾಸ್ಟಿಕ್ ಹೂವಿಂದ ಹೊರಗಡೆ ಎಲ್ಲ ಹಾಕ್ತೀವಿ ಆಕಾಶಬುಟ್ಟಿ ಅಂತ ಬರ್ತ ದೀಪೊಳಿಯಲ್ಲಿ ಮನಿಗೆ ಪ್ರತಿಯೊಬ್ಬರೂ ಮನಿಗೆ ಆಕಾಶಬುಟ್ಟಿ ಹಾಕ್ತಾರೆ ದೀಪೊಳಿ ಟೈಮಿಗೆ ಚೆನ್ನಾಗಿ ಕಾಣಲಿ ಮನಿಯೊ ಪ್ರತಿಯೊಬ್ಬರೂ ಇರೋರು ಸೆರೆಲು ಹಾಕ್ತಾರೆ ಇಲ್ಲದವ್ರು ಗರೀಬರು ಹಾಕಂಗಿಲ್ಲ ದೀಪಯಿಂದಲೇ ಹಚ್ಚಿಬಿಡ್ತಾರೆ ಎಲ್ಲವೂ ಎಲ್ಲ ಕಡೆಯೂ ದೀಪ ಹಚ್ತಾರೆ ಬಾಗಲಲ್ಲಿ ಇಡ್ತಾರೆ ಮನೆಯಲ್ಲಿ ಇಡ್ತಾರೆ ದೇವ್ರ ಹತ್ತಿರ ಇಡ್ತಾರೆ ಚೆನ್ನಾಗಿ ಚೆನ್ನಾಗಿ ಇರೋ ರಂಗೋಲಿ ಹಾಕ್ತಿ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತೀವಿ ಕಾಂಪ್ಟೇಷನ್ ಇರುತ್ತೆ ರಂಗೋಲಿ ಅಂದ್ರೆ ದೀಪೊಳಿ ಅಂದರೆ ಹಬ್ಬ ನಮಗೊಂದು ಏ ನನ್ನ ಮನೆಯಲ್ಲಿ ರಂಗೋಲಿ ಚೆನ್ನಾಗಿದೆ ನಿನ್ನ ಮನೆ ರಂಗೋಲಿ ಚೆನ್ನಾಗಿದೆ ಅಂತೀವಿ ಗೊತ್ತಾ ನಾನಂತೂ ಸಖತ್ತಾಗಿ ಹಾಕ್ತೀನಿ ರಂಗೋಲಿ ಗೊತ್ತಾ ನಂದ್ಕ್ ರಂಗೋಲಿ ನೋಡಕ್ಕೆ ಇನ್ನೊಬ್ರು ಬರ್ತಾರೆ ಅಕ್ಕ ದೀಪೊಳಿ ಹಬ್ಬಕ್ಕ ಚಂದ ರಂಗೋಲಿ ಹಾಕಿದ್ ಅಂತಾಳೆ ಏ ನೀನು ಹಾಕೇ ಇಲ್ಲಕ್ಕ ನಂಗೆ ಚಲೋ ಬರಲ್ಲ ನೀನು ಹಾಕ್ ಬಾ ಅಂತ ಅಂತಾರೆ ಗೊತ್ತಾ ನಂಗೆ ದೀಪೊಳಿ ಹಬ್ಬಕ್ಕೆ ಯಾಕಂದ್ರೆ ಹಬ್ಬ ಅಂದರೆ ಒಂದು ಖುಷಿ ನಮಗೆ ನಮ್ಮ ಮನೆ ಚೆನ್ನಾಗಿ ಕಾಣಬೇಕು ನಮ್ಮದು ಹಬ್ ನಮ್ದು ರಂಗೋಲಿ ನಮನ್ನು ನೋಡಕ್ಕೆ ಬರಬೇಕು ಹಬ್ಬದಾಗ ಮನೆಗೆ ಬಂದೋರೆಲ್ಲ ನಮ್ಮ ರಂಗೋಲಿ ನೋಡಬೇಕು ಪೂಜೆಗೆ ಬಂದವರೆಲ್ಲ ಅಂಬುದು ಖುಷಿ ಇರುತ್ತೆ ನಮ್ಗೆ ಗೊತ್ತಾ ಅಷ್ಟು ಎಲ್ಲರೂ ಮೊನ್ನೆ ಸಾಯಂಕಾಲ ಪೂಜಾಗೆ ಕರಿತೀವಲ್ವಾ ಪೂಜೆಗೆ ಬಂದು ಎಲ್ಲ ಹೆಣ್ಣುಮಕ್ಳು ಬರ್ತಾರೆ ಹೆಣ್ಣು ಮಕ್ಕಳು ಬಂದರೆ ಅವರಿಗೆ ನಾವು ಅರಿಶಿಣ ಕುಂಕುಮ ಇಟ್ಟು ಎರಡು ಬ್ಲೌಸ್ ಕೊಟ್ಟು ಬ್ಯಾಳೆ ಬೇ ಅರಿಶಿಣ ಕುಂಕುಮ ಫಸ್ಟ್ ಕೊಡ್ತೀವಿ ಆಮೇಲೆ ಅವ್ರಿಗೆ ಎರಡು ಬ್ಲೌಸ್ ಇಟ್ಟು ಬಾಳೆಹಣ್ಣು ಹೂವು ಅವರು ತೆಲಿಗೆ ಹೂವು ಮುಡಿಸ್ತೀವಿ ಅವ್ರಿಗೆ ಬಾಳೆಹಣ್ಣು ಕೊಡ್ತೀವಿ ಅವ್ರಿಗೆ ನಮ್ಮ ಮನಿಗೆ ಲಕ್ಷ್ಮೀ ಬಂದಿದಾರೆ ನಮ್ಮ ಮನೆಗೆ ಮುತ್ತೈದೆತನ ಅಂತ್ಹೇಳಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಹೂವು ತೋರಣ ಕೊಟ್ಟು ಅವ್ರಿಗೆ ನಮ್ಮ ಮನೇಲಿ ಏನು ಸ್ವೀಟ್ ಮಾಡ್ತೀವಿ ಅದು ಕೊಟ್ಟು ನಾವು ಹೆಣ್ಮಕ್ಳಿಗೆ ಕಳಿಸ್ತೀವಿ ನಮ್ಮ ಮನೆಯಿಂದ ಇದು ನಮ್ದು ದೀಪೊಳಿ ಹಬ್ಬದ ಆಚರಣೆ ನಾವು ಈ ಥರ ಮತ್ತು ಆಮ್ಯಾಲೆ ಸಂಕ್ರಾತಿ ಬರುತ್ತೆ ಸಂಕ್ರಾತಿ ಅಂದರೆ ಸುಗ್ಗಿ ಹಬ್ಬ ಎಲ್ಲ ರೈತರೆಲ್ಲ ರೈತ್ರು ಆ್ಯಕ್ಚುಲಿ ರೈತ್ರ ಹಬ್ಬ ಇದು ಅಂದ್ರೆ ನಾವೆಲ್ಲರೂ ಆಚರಿಸ್ಬೇಕೇ ಆಗುತ್ತೆ ಎಲ್ಲರೂ ಇಡೀ ಕರ್ನಾಟಕಕ್ಕೆ ರಾಜ ಆಚರ್ಸ್ಬೇಕಾಗುತ್ತೆ ಇದು ಸಂಕ್ರಾತಿ ಹಬ್ಬ ಅದು ಹಬ್ಬವೂ ಚೆನ್ನಾಗಿ ಇರುತ್ತೆ ಎಲ್ಲರೂ ಏನಂತಾರೆ ಅವ್ರು ನಾವು ಅವತ್ತು ರಂಗೋಲಿ ಹಾಕಿ ಇದು ಇದು ಹೆಂಡಿ ಇರತ್ತಲ ಗೋ ಅದು ಹೆಂಡಿ ಇರ್ತದೆ ಆ ಹೆಂಡಿದು ಇದು ಮಾಡ್ತೀವಿ ಮಾಡಿ ಐದು ಉಂಡೆಗಳು ಮಾಡಿ ಐದು ಉಂಡೆ ಮಾಡಿ ಅದಕ್ಕೆ ರಂಗೋಲಿ ರಂಗೋಲಿಯಲ್ಲಿ ಇಡ್ತೀವಿ ರಂಗೋಲಿಯಲ್ಲಿ ಇಟ್ಟು ಅದಕ್ಕೆ ಈಗ ಹಾಕ್ತೀವಿ ಗಜ್ರಿ ನಾವು ಏನೆಲ್ಲ ಐಟಮ್ಸ್ಗಳು ಸುಲ್ಲುಕಾಯಿ ಇವೆಲ್ಲ ತಂದಿರ್ತೀವಲ್ಲ ಅವೆಲ್ಲ ಇಟ್ಟು ನಾವು ರಂಗೋಲಿಯಲ್ಲಿ ಇಟ್ಟು ಅದಕ್ಕೆ ನಮಸ್ಕಾರ ಮಾಡ್ತೀವಿ ನಮ್ಮ ಮನೆ ಎಲ್ಲನೂ ಚೆನ್ನಾಗಿ ಇಡಪ್ಪ ದೇವರೇ ಏನೂ ಎಲ್ಲ ಇಡೀ ಊರು ಚೆನ್ನಾಗಿ ಇಡು ಅನ್ಗೇಸಿಂದ ಅಂತ್ಹೇಳಿ ಚಲೋ ಮಾಡ್ತಾ ಇರ್ತೀವಿ ಅದು ಸಂಕ್ರಾತಿ ಹಬ್ಬನ ಮನೆಯಲ್ಲೂ ಪೂಜೆ ಮಾಡ್ತೀವಿ ದೊಡ್ಡ ದೊಡ್ಡ ಜಾತ್ರೆಗಳು ಆಗುತ್ತಾವೆ ಊ ಸಂಕ್ರಾತಿ ಹಬ್ಬಕ್ಕೆ ಬೇರೆ ಬೇರೆ ಊರಲೆಲ್ಲ ಹೋಗಿ ಜಾತ್ರೆಗೆ ಹೋಗಿ ಮಾಡಿಂದು ಅಲ್ಲಿ ನಿದಿ ಸ್ನಾನ ಮಾಡಿ ನಾವೆಲ್ಲ ಬರ್ತಿದ್ದ ಸಂಕ್ರಾತಿ ಹಬ್ಬಕ್ಕೆ ಏನೇ ಇದ್ದರೂ ನಮ್ಮ ಪೀಡೆ ಪಿಶಾಚಿ ಎಲ್ಲ ಹೋಗಲಪ್ಪ ಎಲ್ಲರಿಗೂ ಚೆನ್ನಾಗಿ ಇಡು ನಮ್ದು ಪೀಡೆ ಹೋಗಲಿ ಅಂತೇಳಿ ಎಲ್ಲರೂ ದೇವ್ಸ್ಥಾನಕ್ಕೆ ಹೋಗಿ ಜಾತ್ರೆಗಳು ಇರ್ತವೆ ಅವಾಗೆಲ್ಲ ಹೋಗಿ ಬರ್ತೀವಿ ಗೊತ್ತಾ ಮತ್ತು ಇನ್ನೊಂದು ಹಬ್ಬ ಬರ್ ಯುಗಾದಿ ಹಬ್ಬ ಬರ್ತದೆ ಯುಗಾದಿ ಹಬ್ಬವೂ ಬರೋದು ವರ್ಷಕ್ಕೊಮ್ಮ ನಮ್ಗೆ ಅಂತೀವಿ ಜೆನೆವರಿ ಹ್ಯಾಪಿ ನಿ ವರ್ ಅಂತ ಅದು ನಮ್ಗೆ ಹೊಸ ವರ್ಷ ನಮಗಲ್ಲ ಅದು ನಮ್ಗೆ ಇರೋದು ಹೊಸ ವರ್ಷ ಯಾವಾಗ ಯುಗಾದಿಗೆ ಯುಗಾದಿಗೆ ಇರ್ತದೆ ಯುಗಾದಿಗಂದರೆ ಅದನ್ನು ನಮಗೆ ಹೊಸ ವರ್ಷ ಕೊಡೋವನ್ ಬರುವಂಥ ಹಬ್ಬ ಯುಗಾದಿಗೆ ಅದನ್ನು ಹೋಳಿಗೆ ಪೂಜೆ ಅದು ಮಾಡಿ ಹೊಸ ವರ್ಷ ಇರುತ್ತೆ ಎಲ್ಲರೂ ಆಚರಣೆ ಮಾಡ್ತೀವಿ ಬೇವು ಬೆಲ್ಲ ಮಾಡ್ತೀವಿ ಬೇವು ಬೆಲ್ಲ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾ ಇಲ್ಲಲ್ಲ ಅದಕ್ಕೆ ಹಣ್ಣ ಹಂಪ್ಲು ಬಾಳೆಹಣ್ಣು ಅಂಗೂರ ಗೆಣಸು ಗಜ್ರಿ ಇವು ಐದು ಥರ ಐಟಮ್ ಹಾಕಿ ಬೇವು ಬೆಲ್ಲ ಮಾಡ್ತೀವಿ ಬೇವು ಅಂದರೆ ಅದು ಮಾವಿನ ಬೇವಿನ ಗಿಡದದು ಆ ಹೂ ತಂದು ಅದ್ರಲ್ಲಿ ಹಾಕಿ ರಸ ಹಾಕಿ ಬೆಲ್ಲ ಹಾಕಿ ಅದು ಬೇವು ಬೆಲ್ಲ ಒಬ್ಬರಿಂದ ಮನೆ ಒಬ್ಬರಿಂದ ಮನೆಗೆ ಬ ಒಬ್ರಿಗೆ ಕೊಡ್ತೀವಿ ಯಾಕಂದರೆ ಯಾವುದೇ ಕಹಿ ಸಿಹಿ ಇದ್ದರೂ ಎಲ್ಲನು ಹಂಚ್ಕೊಂಡ್ ತಿನ್ನಬೇಕು ಅಂತ್ಹೇಳಿ ಯುಗಾದಿ ಹಬ್ಬ ನಾವು ಆಚರಿಸ್ತೀವಿ ಮತ್ತು ಅಂದರೆ ನೆಕ್ಸ್ಟ್ ಯಾವ್ದು ಹಬ್ಬ ಬರುತ್ತಪ್ಪ ಯುಗಾದಿ ಆದ ಮ್ಯಾಲೆ ಅಂದರೆ ಇನ್ನೂ ತುಂಬ ಫೆಸ್ಟಿವಲ್ ಬರ್ತವೆ ತುಂಬ ತುಂಬ ಬೇರೆ ಬೇರೆ ಒಂದೊಂದು ಹಬ್ಬಗಳು ಒಂದೊಂದು ಥರ ಆಚರಣೆ ಮಾಡ್ತೀವಿ ನಾವು ಅಂದರೆ ಎಲ್ಲನೂ ಹಬ್ಬ ಆಚರಣೆ ಮಾಡಬೇಕಾದ್ರೆ ಎಲ್ಲರೂ ಒಂದೊಂದು ಥರ ಬೇರೆ ಬೇರೆ ವಿಧಾನಗಳು ಇರ್ತವೆ ದೀಪೊಳಿ ಬೇರೆ ದಸರಾ ಬೇರೆ ಯುಗಾದಿ ಬೇರೆ ಮತ್ತು ಏನಂತಾರೆ ಏನಪ್ಪ ಅಂದರೆ ಬೇರೆ ಬೇರೆ ಹಬ್ಬಗಳು ಬರ್ತಾ ಶಿವರಾತ್ರಿ ಬರತ್ತೆ ಶಿವ್ನಿಗೆ ಧ್ಯಾನ ಮಾಡೋದು ರಾತ್ರಿ ಬೆಳಗನ ಜಾಗರಣೆ ಮಾಡ್ತೀವಿ ಬೆಳಗ್ಗೆ ಹೋಳ್ಗೆ ಒಬ್ಬಟ್ಟು ಮಾಡಿ ಒಂದು ದಿನ ಉಪವಾಸ ಇರ್ತೀವಿ ಶಿವ್ರಾತ್ರಿಗೆ ಉಪವಾಸ ಇದ್ದು ಉಪ್ವಾಸ ಇದ್ದು ಆಮ್ಯಾಲೆ ಬೆಳಗ್ಗೆಯಿಂದ ಉಪವಾಸ ಬಿಡ್ತೀವಿ ದ್ಯು ಸೂರ್ಯ ನಮಸ್ಕಾರ ಮಾಡಿ ಇದನ್ನೆಲ್ಲ ಬಿಡ್ತೀವಿ ನಾವು